ನಾನು ಬೇಸಿಕಲಿ ಮನೆಲ್ಲಿ ಒಬ್ಬನೇ ಇದ್ದಾಗ ನಮ್ಮ ಮನೇಲ್ಲಿ ಯಾರಾದ್ರೂ ಊರಿಗೋದಾಗ ಅವಲಕ್ಕಿ ಮಾಡ್ಕೋತೀನಿ ಒಗ್ಗರಣೆ ಮಾಡ್ಕೋತೀನಿ ನಂತರ ಮುಂದ್ವರೆದು ಚಿಕನ್ ಮಾಡ್ಕೋತೀನಿ ಚಿಕನ್ ಅಂದರೆ ನನ್ಗೆ ತುಂಬ ಇಷ್ಟ ಚಿಕನ್ ಮಾಡ್ಕೋತೀನಿ ಆಮೇಲೆ ಚಿಕನ್ ಮಾಡತಕ್ಕಂಥ ವಿಧಾನವನ್ನು ಹೇಳ್ಬೇಕಾದ್ರೆ ಮೊದ್ಲಿಗೆ ಒಂದು ಅರ್ಧ ಕೆ ಜಿ ಚಿಕನ್ನು ಅಥವಾ ಪಾವು ಕೆ ಜಿ ಚಿಕನ್ನು ಒಬ್ಬರಿಗೆ ಆಗೋಷ್ಟು ತೊಗಂಬರ್ತೀನಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಎಲ್ಲ ಬೆಳ್ಳುಳ್ಳಿಯನ್ನು ಬೆಳ್ಳುಳ್ಳಿ ಫೇಸ್ಟು ಮಸಾಲೆ ಖಾರ ಉಪ್ಪು ಆಯಿಲ್ಲು ಎಲ್ಲದನ್ನೂ ಕಲೆಕ್ಟ್ ಮಾಡಿಕೊಂಡು ಮೊದಲು ಚಿಕನ್ನಿಗೆ ಅರಿಶಿಣವನ್ನ ಬೆರೆಸಿ ಇಡ್ತೀವಿ ಅಂದರೆ ಸ್ವಲ್ಪೊತ್ತು ಅದು ಇದು ಅದು ಚೆನ್ನಾಗಿ ಬೇಯ್ಲಿ ಬೇಯಲಿಕ್ಕೆ ಹಾಗೆ ಅಂತೇಳಿ ಮುಂದುವರ್ದು ಆ ಚಿಕನ್ನಲ್ಲಿ ಖಾರ ಉಪ್ಪು ಆಮೇಲೆ ಟಮೋಟ ಅವೆಲ್ಲ ಹಾಕಿ ಸ್ವಲ್ಪೊತ್ತು ಹಾಗೆ ಬಿಟ್ಟು ತದನಂತರ ಕಡಾಯಲ್ಲಿ ಹಾಕಿ ಶ್